ಪ್ರಕೃತಿ ಎನ್ನುವುದು ನಮ್ಮ ನನ್ನ ಈ ಅನಿಸಿಕೆ ಪ್ರಕಾರ ಒಂದು ದೇವರು ಆ ದೇವರನ್ನು ಪೂಜಿಸುವುದೇ ಒಂದು ನಮ್ಮ ಕರ್ತವ್ಯ ಕೆಲಸ ಪ್ರಕೃತಿ ಸೌಂದರ್ಯ ನಮಗೆ ಅದು ಕೊಟ್ಟಂತಹ ಒಂದು ಉಡುಗೊರೆ ದೇವರು ಕೊಟ್ಟಂಥ ಒಂದು ಉಡುಗೊರೆ ಆ ಉಡುಗೊರೆಯನ್ನು ನಾವು ಕ್ ಕಳೆದ್ಕೊಳ್ಬಾರ್ದು ಪ್ರಕೃತಿಯನ್ನು ಹಾಳು ಮಾಡಬಾರ್ದು ಪ್ರಕೃತಿಯನ್ನು ಸವಿಬೇಕು ಪ್ರಕೃತಿ ನಮ್ಮ ಜೀವನದ ಅಂಗ ಅಂತ ತಿಳ್ಕೊಬೇಕು ಪ್ರಕೃತಿ ನಮಗೆ ಏನೆಲ್ಲಾ ಕೊಡುಗೆಯನ್ನು ಕೊಟ್ಟಿದೆ ಆ ಕೊಡುಗೆಯನ್ನು ನಾವು ನೆನೆಸ್ಕೊಳ್ಬೇಕು ನೆನಸು ನೆನಸ್ಕೊಂಡು ನಮ್ಮ ಜೀವನವನ್ನು ಪಾವನ ಮಾಡ್ಕೊಬೇಕು ಪ್ರಕೃತಿಯನ್ನು ಸವಿಯಲು ನಾನು ಇಲ್ಲ ಅಂದರೂ ವರ್ಷಕ್ಕೆ ಎರಡರಿಂದ ಮೂರು ಸಲ ಹೋಗ್ತೀವಿ ಹೋಗುವಾಗ ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಮಕ್ಕಳನ್ನು ಕರೆದ್ಕೊಂಡೋಗ್ತೀನಿ ಅದು ಒಂದು ವಿಶೇಷತೆ ಯಾಕಂದ್ರೆ ಪ್ರಕೃತಿಯನ್ನು ನಾನೊಬ್ಬನೇ ಸವಿಯಲು ಆಗೋಲ್ಲ ನನ್ನ ಜೊತೆ ನೂರಾರು ಜನಗಳಿರ್ಬೇಕು ನನ್ನ ಸುತ್ತಮುತ್ತ ಇರೋರೆಲ್ಲರೂ ಸಹ ಸವಿಬೇಕನ್ನೋದೆ ನನ್ನ ಆಸೆ ಪ್ರಕೃತಿಯನ್ನು ನೋಡಲು ನಾನು ಬಯಸಿದ್ದಾಗ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ನನ್ನ ಹೆಂಡ್ತಿ ಎಲ್ಲರೂ ಆಸೆ ಪಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು ನಮ್ಮ ಜೊತೆ ಇದ್ದರೇ ನಮ್ಮ ಜೊತೆ ಫ್ರೆಂಡ್ಸು ನಮ್ಮ ಜೊತೆ ಇದ್ದರೇ ಆಗ ನಮಗೆ ಒಂದು ಆನಂದ ನಾನು ಹೋಗಿದ್ದು ಒಂದು ಪ್ರಕೃತಿ ಸೌಂದರ್ಯ ಸವಿಯಲು ಯಾಣ ಮತ್ತು ಗೋವಾ ನಾವು ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ರಜೆ ಇರುತ್ತೆ ಹೆಂಡ್ತಿಗೆ ರಜೆ ಇರುತ್ತೆ ನನಗೆ ರಜೆ ಇರುತ್ತೆ ಹಂಗಾಗಿ ನಾನು ಅವ್ರ ಜೊತೆಗೆ ಹೋಗೋಕ್ಕೆ ಅಂತ ರೆಡಿ ಮಾಡಿದ್ವಿ ರೆಡಿ ಮಾಡಿಕೊಂಡಾಗ ನಾವು ಅನ್ಕೊಂಡ್ವಿ ನಾವು ಇಷ್ಟೇ ಜನ ಹೋಗ್ಬಿಟ್ ಬಂದ್ಬಿಡೋಣ ಅಂತ ಅನ್ಕೊಂಡಾಗ ನನ್ನ ಹೆಂಡತಿಯ ಒಂದು ಸಲಹೆ ನಮ್ಮ ಜೊತೆ ನಮ್ಮ ನೆಂಟರಿಷ್ಟರು ರಿಲೇಶನ್ಸು ಮತ್ತು ಫ್ರೆಂಡ್ಸುಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆಗ ನನಗೆ ಹೊಳ್ದಿದ್ದು ನನ್ನ ಸ್ನೇಹಿತರು ಆಗ ನನ್ನ ಹೆಂಡತಿ ಹೇಳಿದಳು ನಿಮ್ಮ ಸ್ನೇಹಿತರ ಜೊತೆ ನನ್ನ ಸ್ನೇಹಿತರೂ ಇದ್ದರೂ ನಮ್ಗೆಲ್ಲರಿಗೂ ಒಂಥರ ಹರಟೆ ಹೊಡೆಯಲಿಕ್ಕೆ ಚೆನ್ನಾಗಿರ್ತದೆ ಅಂತ ಆಗ ನಾನು ಒಂದು ಕಾರು ಹೋಗಿ ವ್ಯಾನ್ ಆಯಿತು ವ್ಯಾನ್ ಹೋಗಿ ಬಸ್ಸಾಯಿತು ಒಟ್ಟು ಐವತ್ತ ಮೂರು ಜನ ಓ ಜೊತೆಲಿ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಖುಷಿಯೋ ಖುಷಿ ಎಲ್ಲರಿಗೂ ಹೇಳಿ ಎಲ್ಲರ ಹತ್ರವೂ ರೆಡಿ ಮಾಡಿಕೊಂಡು ಒಂದು ಭಾನುವಾರ ಹೊರಡಲು ಸಿದ್ಧ ನಾವು ಸಿದ್ಧವಾದ್ವಿ ಆ ಸಿದ್ಧವಾದ ಒಂದು ಕ್ಷಣವೇ ನಮಗೆ ಒಂದು ರೋಮಾಂಚನ ಆ ರೋಮಾಂಚನಕರ ಅನ್ಭವಿಸೋದೇ ಒಂದು ಖುಷಿ ಅದರಲ್ಲೂ ನನ್ನ ಕೊನೆ ಮಗಳು ನನ್ನ ಅದನ್ನು ತುಂಬ ಸವಿ ಸವಿಯಲು ಆಸೆ ಪಡ್ತಾಳೆ ಅವಳಿಗೆ ಪ್ರಾಕೃತಿಕ ಸೌಂದರ್ಯವನ್ನು ನೋಡೋದು ಅಂದರೆ ಒಂದು ತುಂಬ ದೊಡ್ಡ ಖುಷಿ ಸ್ಕೂಲಿಗೆ ರಜೆ ಇರುತ್ತೆ ಆ ರಜೆ ನಮ್ಗೆಲ್ಲರ್ಗೂ ಎಲ್ಲರಿಗೂ ಇರೋದರಿಂದ ಯಾವುದು ಓದು ಅನ್ನೋದು ಇರೋದಿಲ್ಲ ಯಾವುದು ಯಾವ ಚಿಂತೆಯೂ ಇರೋದಿಲ್ಲ ಎಲ್ಲರಿಗೂ ಒಂಥರ ಖುಷಿಯೇ ಮಕ್ಳಿಗೆ ಒಂಥರ ಖುಷಿ ಆದರೆ ನಮಗೂ ಒಂಥರ ಖುಷಿ ಎಲ್ಲರೂ ರೆಡಿಯಾದ್ವಿ ರೆಡಿಯಾಗಿ ಯಾಣಕ್ಕೆ ಹೋಗೋಣ ಅಂತ ಫಸ್ಟು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಸ್ ಹತ್ತಿದ್ವಿ ಬಸ್ ಹೊರ್ಡೋಕ್ಕಿಂತ ಮುಂಚೆ ಫಸ್ಟು ಹೆಂಗಸ್ರು ಪೂಜೆ ಮಾಡಿದ್ರು ನಮ್ಗೆಲ್ಲರ್ಗೂ ಚೆನ್ನಾಗಿರ್ಲಿ ಟೂರ್ ಚೆನ್ನಾಗ್ ಆಗಲಿ ಅಂತ ಅವರು ಅವರವ್ರ ನಂಬಿಕೆ ಅವ್ರವ್ರಿಗೆ ಅದನ್ನು ನಾವು ತಡೆಯಲು ಬಾರದು ನಮಗೆ ನಮಗೆ ಅವ್ರು ಖುಷಿಯಾದಾಗ ಅವ್ರಿಗೆ ನಾವು ಬಿಟ್ಟುಬಿಡ್ಬೇಕು ಅವರೆಲ್ಲರೂ ಪೂಜೆ ಮಾಡಿ ಬಸ್ಸನ್ನ ಸಿಂಗಾರ ಮಾಡಿ ಎಲ್ಲರೂ ಖುಷಿ ಖುಷಿಯಿಂದ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡ್ಬೇಕಾದ್ರೆ ಹೆಂಗಸರು ಕಿಲ ಕಿಲ ನಗು ತುಂಬ ಚೆನ್ನಾಗಿತ್ತು ನಾವೆಲ್ಲರೂ ಕುತ್ಕೊಂಡು ಹೊರಟ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಹೊರಟ್ವಿ ಹತ್ತು ಗಂಟೆಗೆ ಹೊರಡುವಷ್ಟೊತ್ತಿಗೆ ಯಾಣಕ್ಕೆ ಹೋಗಬೇಕು ನಮಗೆ ಅಲ್ಲಿಂದ ಎಂಟರಿಂದ ಒಂಬತ್ತು ಅವರ್ ಜರ್ನಿ ಆ ಜರ್ನಿಯ ನಾವು ಏನ್ಮಾಡಬೇಕು ಖುಷಿಯಿಂದ ಕಳೀಬೇಕು ಹೆಂಗ್ ಕಳೆಯೋದು ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದರು ದೊಡ್ಡವರು ದೊಡ್ಡವ್ರ ಪಾಡಿಗೆ ದೊಡ್ಡವ್ರ ಥರ ಎಂಜಾಯ್ ಮಾಡ್ತಾಯಿದ್ದರು ವಯಸ್ಸಾದವ್ರು ಮಾತಾಡ್ಕೊಂಡು ಅವ್ರನ್ನ ಅವ್ರು ಟ್ರಾವಲ್ಲನ್ನ ಖುಷಿಯಿಂದ ಪಡ್ತಾಯಿದ್ದರು ಆಗ ನಮ್ಗೆ ಉಳಿದಿದ್ದ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬೇಕು ಅಂದರೆ ನಮಗೆ ಇರೋದೆ ಒಂದು ಕಾ ಒಂದು ಇದೆ ಒಂದೇ ಒಂದು ಇದು ಅಂದರೆ ಅದು ಅಂತ್ಯಾಕ್ಷರಿ ಇಲ್ಲ ಕಥೆ ಹೇಳುವುದು ಇಲ್ಲ ಡ್ಯಾನ್ಸ್ ಮಾಡುವುದು ಏನ್ಮಾಡ್ತೀರಾ ಅಂತ ಎಲ್ಲರಿಗೂ ಕೇಳಿದಾಗ ಅಂತ್ಯಾಕ್ಷರಿ ಆಡೋಣ ಅಂತ ಅಂದರು ಅಂತ್ಯಾಕ್ಷರಿ ಅಂದ ತಕ್ಷಣ ಮಕ್ಕಳು ಓಡಿ ಬಂದರು ದೊಡ್ಡವರು ಓಡಿ ಬಂದರು ನಮ್ಮಂಥ ಮಧ್ಯಮ ವಯಸ್ಕರು ಓಡಿ ಬಂದರು ಎಲ್ಲರೂ ಬಂದು ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ನಿಂತ್ಕೊಂಡರು ಎಲ್ಲ ಅಂತ್ಯಾಕ್ಷರಿ ಹಾಡ್ತಾಯಿದ್ರೆ ಒಬ್ರಿಗೊಬ್ಬರು ಒಬ್ರಿಗೊಬ್ಬರು ಕಾಲೆಳೆಯೋದು ಖುಷಿ ಪಡೋದು ಅದಿದ್ದೇ ಇತ್ತು ಆ ಖುಷಿ ಪಡುವಂಥ ಕಾಲ ಆಹಾ ಅದು ಸವಿದವ್ನಿಗೆ ಖುಷಿ ಹಾಗೆ ಮುಂದೆ ಪ್ರಯಾಣ ಸಾಗ್ತಾಯಿತ್ತು ಸಾಗ್ತಾಯಿತ್ತು ಸಾಗ್ತಾಯಿತ್ತು ಮಧ್ಯಾಹ್ನ ಎರಡು ಗಂಟೆ ಆಗಿರಬೇಕು ಎಲ್ಲರಿಗೂ ಹೊಟ್ಟೆ ಹಸಿಯೋಕ್ ಸ್ಟಾರ್ಟಾಯಿತು ಹೊಟ್ಟೆ ಚುರ್ಗುಟ್ಟೋಕ್ಕೆ ಎಲ್ಲರಿಗೂ ಕರೀತು ಆಗ ನಮ್ಮ ಜೊತೆ ಬಂದಂಥ ಭಟ್ಟ ಹೇಳ್ದ ಇಲ್ಲೇ ಎಲ್ಲಾದ್ರು ಮಧ್ಯದಲ್ ನಿಲ್ಸಿದ್ರೆ ನಾನು ಅಡಿಗೆ ಮಾಡ್ಲಿಕ್ಕೆ ತಯಾರಾಗ್ತೀನಿ ಅಂತ ಆ ಅಡುಗೆ ಮಾಡೋ ತಯಾರಿ ನಾವು ಏನ್ಮಾಡಿದ್ವಿ ಅಂದರೆ ನಾವೆಲ್ಲ ಇಲ್ಲಿ ಅಲ್ಲೇ ಎಲ್ಲರೂ ಕುತ್ಕೊಂಡು ಹರ್ಟೆ ಹೊಡೀತ ಕೂತಿದ್ವಿ ಅಲ್ಲಿ ಮೂರು ಗುಂಪಾಯಿತು ಮುದುಕರದ್ದೇ ಒಂದು ಗುಂಪು ನಮ್ಮಂಥ ಮಧ್ಯ ವಯಸ್ಕರರ್ದೇ ಒಂದು ಗುಂಪು ಹುಡುಗರುಗಳ್ದೇ ಒಂದು ಗುಂಪು ಆ ಭಟ್ಟ ಅಡುಗೆ ಮಾಡ್ತಾಯಿದ್ದರೆ ಅದ್ರ ಆ ಸ್ಮೆಲ್ಲು ತುಂಬ ಘಮ ಘಮ ಅಂತ ಇತ್ತು ಅದನ್ನು ನೋ ಆ ಹೆಂಗಸ್ರು ತರಕಾರಿ ಹೆಚ್ಚಿ ಕೊಡೋದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದರೆ ನಾವುಗಳೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ದರೆ ಮಕ್ಕಳು ಆಟ ಆಡ್ತಾಯಿದ್ದರೆ ಅದಂಥ ಖುಷಿ ಆದರೂ ಸಹ ಇನ್ನು ಇನ್ನೊಂದಿಲ್ಲ ನಾವು ಊಟವನ್ನೆಲ್ಲ ಮುಗಿಸ್ಕೊಂಡು ಪ್ರಯಾಣ ಬೆಳ್ಸಿದ್ವಿ ಸಂಜೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಯಾಣ ತಲ್ಪುದ್ವಿ ಯಾಣ ತಲ್ಪುದ್ವಿ ಆಗ ಕತ್ತಲೆ ಆಗೋ ಸಮಯ ಯಾರೂ ಕತ್ತಲೆಯಲ್ಲಿ ಹೋಗೋದು ಬೇಡ ನಾಳೆ ಬೆಳಗ್ಗೆ ಎದ್ದು ಹೋಗೋಣ ಅಂತ್ಹೇಳಿ ರೂಮ್ ಹುಡ್ಕೋ ರೂಮ್ ಹುಡುಕಬೇಕು ಅಂತ ಅಂದರು ಅಷ್ಟರೊಳಗೆ ಎಲ್ಲರಿಗೂ ಒಂದು ಚಿಂತೆ ಆಯಿತು ಕಾಫಿ ಕುಡಿಬೇಕು ಅಂತ ಆ ತಣ್ಣನೆ ಗಾಳಿಲಿ ಕಾಫಿ ಕುಡಿಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ ಆ ಆಸೆಯಂತೆ ನಾವ್ಗಳೆಲ್ಲರೂ ಹೋಗಿ ಕಾಫಿ ಮಾಡೋದಕ್ಕೆ ಹೇಳಿದ್ವಿ ಕಾಫಿ ಮಾಡ್ತಾಯಿರೋ ಆ ಸ್ಮೆಲ್ಲು ಆ ತಣ್ಣ ತಣ್ಣನೆ ತಂಗಾಳಿ ಎಲ್ಲಾ ರುಚಿಯಾಗಿ ಖುಷಿಯಾಯಿತು ಆ ಖುಷಿಪಡ್ತಾ ಆ ಕಾಫಿ ಕುಡಿತಾ ಇದ್ದಾಗಲೇ ಒಂದು ಒಂದೇ ಒಂದು ಒಬ್ರು ಬಂದು ಹೇಳಿದ್ರು ರೂಮ್ ಇಲ್ಲಿ ಎಲ್ಲೂ ಖಾಲಿ ಇಲ್ಲ ನಮ್ಗೆ ಯಾರಿಗೂ ರೂಮ್ ಸಿಗ್ತಾಯಿಲ್ಲ ಅಂತ ಆಗ ಎಲ್ಲರೂ ದಡಬಡ ದಡಬಡ ದಡಬಡ ಅಂತ ಓಡಿ ನೋಡಿದಾಗ ಎಲ್ಲೂ ರೂಮಿಲ್ಲ ಎಲ್ಲ ಬುಕ್ಕಾಗೋಗಿದೆ ಏನ್ಮಾಡೋದು ಏನ್ಮಾಡೋದು ಏನ್ಮಾಡೋದು ಎಲ್ಲರಿಗೂ ಚಿಂತೆ ಬಸ್ಸಲ್ಲೇ ಮಲಗಬೇಕು ಅಂತ ಎಲ್ಲರೂ ಅಯ್ಯೋ ಅಂತ ಒಬ್ಬರು ಸುಸ್ತಾಗೋಗಿದ್ವಿ ನಮ್ಗೆಒಳ್ಳೆ ರೆಸ್ಟ್ ಬೇಕಾಗಿತ್ತು ಏನ್ಮಾಡೋದು ಅಂತ ಇನ್ನೊಬ್ಬರು ಒಬ್ರಿಗೊಬ್ಬರು ಒಬ್ರಿಗೊಬ್ಬರು ಹೀಗೆ ಮಾತಾಡ್ತಾರ್ಬೇಕಾದ್ರೆ ಏನ್ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ಬೇಕಾದ್ರೆ ಒಬ್ರು ಹೇಳಿದ್ರು ನೀವೇನೂ ಮಾಡಬೇಕಾಗಿಲ್ಲ ನಾನ್ಹೋಗಿ ಬುಕ್ ಮಾಡ್ಕೊಂಬರ್ತೀನಿ ನನ್ಗೊಬ್ಬರು ಪರಿಚಯ ಇದ್ದಾರೆ ಅಂತ್ಹೇಳಿ ಒಬ್ಬ ಹೋದ ಹೋಗಿ ಒನ್ ಅವರಾಯಿತು ಎರಡು ಅವರಾಯಿತು ಬರಲೇ ಇಲ್ಲ ಎಲ್ಲರೂ ಚಿಂತಾಗ್ರಸ್ತರಾಗಿದ್ದರು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಆಗ ಅವ ಬಂದವನೇ ನಮ್ಮ ದೇವರು ಬಂದಂಗೆ ಬಂದವನೇ ನನ್ನ ಫ್ರೆಂಡು ಬಂದು ಹೇಳ್ದ ನಮಗೆ ರೂಮ್ ಬುಕ್ಕಾಗಿದೆ ರೂಮ್ ಸಿಕ್ಕಿದೆ ನಾವೆಲ್ಲರೂ ಹೋಗಿ ಆರಾಮಾಗಿ ರೆಸ್ಟ್ ತಗೊಬೋದು ಅಂತ ಆಗ ಎಲ್ಲರಿಗೂ ಒಂಥರ ಖುಷಿ ಆ ಖುಷಿಯ ಅನ್ಭವಿಸೋದೇ ಒಂದು ಖುಷಿ ಎಲ್ಲರೂ ಹೋಗಿ ಮನಿಕೊಂಡ್ರು ಎಲ್ಲರಿಗೂ ನಿದ್ದೆ ಚೆನ್ನಾಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದ ತಕ್ಷಣವೇ ಯಾಣ ಹತ್ತೋಕ್ಕೆ ಅಂತ ಮೂರು ಕಿಲೋಮೀಟ್ರು ಟ್ರಕ್ಕಿಂಗ್ ಹೋಗೋದಕ್ಕೆ ಅಂತ ರೆಡಿಯಾದ್ವಿ ಟ್ರಕ್ಕಿಂಗ್ ಹೋಗ್ಬೇಕು ಅಂದರೆ ಮಕ್ಕಳು ಮುಂದೆ ನಾವು ಹಿಂದೆ ಮಕ್ಕಳು ಮುಂದೆ ನಾವು ಹಿಂದೆ ಹೋಗ್ತಾಯಿದ್ರೆ ಬೆವರು ಮೈಯಲ್ಲೆಲ್ಲ ಬೆವ್ರು ಕಡಿತಾಯಿದ್ದರೆ ನಾವು ಮಾತಾಡ್ತಾ ಹೋಗ್ತಾಯಿದ್ರೆ ಮಕ್ಕಳು ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾಯಿದ್ರೆ ಅದಕ್ಕಿಂತ ಖುಷಿ ಇನ್ನುಯಾವ್ದು ಇಲ್ಲ ಆ ಖುಷಿಯ ಅನ್ಭವಿಸ್ಬೇಕು ಅಂತ ಎಲ್ಲರೂ ಹೋಗ್ಬೇಕಾರ್ಲೆ ಬಂತು ಯಾಣ ಯಾಣದ ಪ್ರಾಕೃತಿಕ ಸೌಂದರ್ಯ ದೇವರು ಕೊಟ್ಟಂಥ ವರ ಆ ವರವನ್ನು ನೋಡುತ್ತಾಯಿದ್ದರೆ ನಮ್ಗೆಲ್ರಿಗೂ ಒಂಥರ ಸಂತೋಷ ಆ ಸಂತೋಷವನ್ನು ಅನ್ಭವ್ಸೋಕ್ಕೆ ಮಕ್ಕಳುಗಳು ಒಂಥರ ಅನ್ಭವಿಸ್ತಾಯಿದ್ರು ನಾವುಗಳೇ ಒಂಥರ ಅನ್ಭವಿಸ್ತಾಯಿದ್ವಿ ಹೆಣ್ಮಕ್ಳುಗಳೇ ಒಂಥರ ಅನ್ಭವಿಸ್ತಾಯಿದ್ರು ಎಲ್ಲ ನೋಡುತ್ತಾ ನೋಡುತ್ತಾ ನೋಡುತ್ತಾ ಅದರಲ್ಲೇ ತಲ್ಲೀನರಾಗ್ಬಿಟ್ಟರು ಆ ತಲ್ಲೀನರಾಗಿರ್ಬೇಕಾರ್ಲೇ ಎಲ್ಲಾರ್ಗೂ ಒಂದು ಬಜ್ಜಿ ಬಂತು ಎಲ್ಲರ ಕೈಲಿ ಬಜ್ಜಿ ಹಿಡ್ಕೊಂಡು ಆ ಯಾಣವನ್ನು ಅನ್ಭವಿಸ್ಕೊಂಡು ಎಲ್ಲರೂ ಕೂಗಾಡ್ತಾ ಆ ಎಕೋ ಸೌಂಡನ್ನ ಕೇಳ್ತಾ ಅಲ್ಲಿಂದ ನೀರು ಮೇಲಿಂದ ನೀರು ಝರಿ ಝರಿಯಾಗ್ ಹರಿತಾ ಇದ್ದಿದ್ದ ನೀರು ನಾವೋದಂಥ ಮಳೆಗಾಲ ಸೀಸನ್ನು ಎಲ್ಲರೂ ಒಂಥರ ಖುಷಿಯೋ ಖುಷಿ ಆ ಖುಷಿ ಅನ್ಭವಿಸೋದೇ ಒಂದು ನಮಗೆ ಎಲ್ಲರಿಗೂ ಒಂಥರ ಖುಷಿ ಆ ಅದನ್ನೆಲ್ಲ ಮಾಡಿಕೊಂಡು ನಾವು ಎಲ್ಲಾ ಆಟಾಡಿಕೊಂಡು ಎಲ್ಲಾ ಮಾಡಿಕೊಂಡು ಇಳಿದು ಬಸ್ ಹತ್ತಿ ಪುನಃ ಗೋವಾ ಕಡೆಗೆ ಹೋದ್ವಿ ಗೋವಾ ಕಡೆಗೆ ಹೋಗ್ಬೇಕಾದ್ರೆ ಗೋವಾ ಕಡೆಗೆ ಹೋಗ್ಬೇಕಾದ್ರೆ ನಮಗೆ ಯಾಣ ಒಂದು ಬಿಟ್ಟೋಗ್ತಾಯಿದೀವಲ್ಲ ಅನ್ನೋ ಒಂದು ಸಂತೋಷ ಒಂದು ದುಃಖ ಮತ್ತೊಂದು ಗೋವಾ ಕಡೆ ಹೋಗ್ತಾಯಿದ್ದೀವಲ್ಲ ಅಂತ ಒಂದು ಸಂತೋಷ ಎರಡನ್ನೂ ಅನ್ಭವಿಸ್ಕೊಂಡು ಬಸ್ ಹತ್ತಿದ್ವಿ ಬಸ್ ಹತ್ತಿ ಎಲ್ಲರೂ ಮಲಗಿದ್ದಾರೆ ಮಲಗಿ ಎದ್ದೇಳೋ ಅಷ್ಟರೊಳಗಡೆ ಗೋವಾ ಬಂದಿದೆ ಗೋವಾ ಬಂತು ಗೋವಾ ಬಂದ ತಕ್ಷಣ ಫಸ್ಟ್ ಖುಷಿಯಾಗಿದ್ದು ವಯಸ್ಸಾದವ್ರಿಗೆ ಸೆಕೆಂಡ್ ಖುಷಿಯಾಗಿದ್ದು ನಮ್ಮ ಮಕ್ಕಳಿಗೆ ಯಾಕೆ ಯಾಕೆ ಅಂತ ನೋಡಿದ್ರೆ ಮಕ್ಕಳಿಗೆ ಬೀಚಲ್ಲಿ ಆಟಾಡ್ಬೋದು ಅಂತ ಗಂಡಸರ ವಯಸ್ಸಾದವ್ರಿಗೆ ಬ್ ಕುಡಿಬೋದು ಅಂತ ನಮ್ಗಳಿಗೆ ಮಾತಾಡ್ಬೋದು ಅಂತ ಹೆಂಗಸ್ರುಗಳಿಗೆ ಎಲ್ಲರ್ಗೂ ಸಂತೋಷ ಪಡಿಸಿದ್ರೆ ಅವ್ರಿಗೂ ಒಂಥರ ಖುಷಿ ಆ ಖುಷಿಯ ಅನ್ಭವಿಸ್ಕೊಂಡ್ ನಾವೆಲ್ಲರೂ ಇದ್ದಾಗ್ಲೇ ಎಲ್ಲರೂ ಗೋವಾಗೆ ಹೋಗಿ ಬೀಚಲ್ಲಿ ಆಟಾಡ್ತಾಯಿದ್ದರೆ ಆ ಬೀಚಿನಲ್ಲಿ ಇದ್ದಂಥ ಖುಷಿ ಮಕ್ಕಳ ಕಲರವ ಎಲ್ಲಾ ಕೇಳಿ ಕೇಳಿ ಕೇಳಿ ನಾವು ಅಲ್ಲಿ ಹಿಂದ್ಗಡೆಯಿಂದ ಮ್ ವಯಸ್ಸಾದವ್ರ್ ನಿತ್ಕೊಂಡು ನೋಡ್ತಾಯಿದ್ದರೆ ನಾವು ಚಡ್ಡಿ ಹಾಕ್ಕೊಬಂದ್ ಇಳಿಬೇಕಾಗಿತ್ತು ಬೀಚಲ್ಲಿ ಅಂತ ಎಲ್ಲರಿಗೂ ಅನಿಸ್ತಾಯಿತ್ತು ಆದರೆ ನಾಚಿಕೆ ಯಾರೂ ಇಳಿತಾಯಿಲ್ಲ ಎಲ್ಲ ಒಬ್ರ ಮುಖ ಒಬ್ಬರು ನೋಡ್ತಾರೆ ನೋಡ್ತಾ ನೋಡ್ತಾ ನೋಡ್ತಾ ಒಬ್ಬರು ಇಳಿದ್ರು ಒಬ್ಬರು ಇಳಿದಿದ್ದಷ್ಟೇ ಎಲ್ಲರೂ ಇಳಿದ್ರು ಎಲ್ಲರೂ ಇಳಿದ್ಮೇಲ್ ಅವ್ರವ್ರ ಹೆಂಡ್ತೀರು ಅವ್ರವ್ರ ಹೆಂಡ್ತೀರು ಹೋಗಿ ಇಳಿಯೋಕ್ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಖುಷಿಯಾಯಿತು ಆ ಖುಷಿ ಅನುಭವ್ಸೋದೇ ಒಂದು ಖುಷಿ ಅಲ್ಲಿಂದ ಬಂದು ನಾವು ಸ್ ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ರೂಮಲ್ಲಿ ಮಲ್ಗಿ ಮಾರನೇ ದಿವಸ ಬೆಳಗ್ಗೆ ಎದ್ದು ಮೈಸೂರು ಮಂಡ್ಯ ರಾಮನಗರದ್ ಕಡೆಗೆ ಬರಬೇಕಾದ್ರೆ ನಮ್ಗೊಂಥರ ಏನೋ ಕಳ್ಕೊಂಬಿಟ್ಟಿದ್ದಿವೇನೋ ಎಲ್ಲೋ ಹೊರ್ಟೋಗ್ಬಿಡ್ತೇನೋ ಅನ್ನೋದೊಂದು ಬೇಜಾರು ಆ ಬೇಜಾರಿಂದ ತು ಪ್ರಯಾಣ ಬೆಳೆಸಿ ರಾಮನಗರ ಬಂದು ಎಲ್ಲಾರು ಮನೆ ಸೇರಿ ಒಬ್ಬೊಬ್ಬರೆ ಒಬ್ಬೊಬ್ಬರೆ ವಿಶ್ ಮಾಡ್ಕೊಂಡು ಮನೆ ಸೇರಿಕೊಂಡ್ವಿ ದೊಡ್ಡ ಖುಷಿ ಪಟ್ಟಂಥ ನಾವು ಪ್ರಾಕೃತಿಕ ಸೌಂದರ್ಯ ಸವಿಯುವ ಸವಿಯುವಂಥ ಸ್ಥಳದಲ್ಲೋಗಿ ಖುಷಿ ಪಟ್ಟಿದ್ದೇ ನಮ್ಮೆಲ್ಲರಿಗೂ ಖುಷಿ ಜೈ ಹಿಂದ್